ನಾವು ನಮ್ಮ ಶಿವಮೊಗ್ಗದಲ್ಲಿ ತುಂಬ ಬೆಳೆಗಳನ್ನು ಬೆಳಿತೀವಿ ಅದರಲ್ಲಿ ಮುಖ್ಯವಾಗಿ ಹೇಳಬೇಕೆಂದ್ರೆ ಅಕ್ಕಿ ಆಗಿರ್ಬೋದು ಗೋಧಿ ಆಗಿರ್ಬೋದು ಮೆಣಸಿನಕಾಯಿ ಆಗಿರ್ಬೋದು ಶುಂಠಿ ಆಗಿರ್ಬೋದು ಮಾವು ಆಗಿರ್ಬೋದು ಬಾಳೆಹಣ್ಣಾಗಿರ್ಬೋದು ಟೊಮೇಟೊ ಆಗಿರ್ಬೋದು ಇದನ್ನೆಲ್ಲ ನಾವು ಶಿವಮೊಗ್ಗದಲ್ಲಿ ತುಂಬ ಬೆಳಿತೀವಿ ಇದು ಮಾರುಕಟ್ಟೆಯಲ್ಲೂ ಕೂಡ ತುಂಬ ಚೆನ್ನಾಗಿ ನಮಗೆ ವ್ಯಾಪಾರ ಆಗತ್ತೆ ಇದನ್ನು ಬಿತ್ತೋದಕ್ಕೆ ಬಂದರೆ ರೈತರು ಇದನ್ನು ಬಿತ್ತುತ್ತಾರೆ ಕೆಲೊಬ್ರು ರೈತರು ಅವರೇ ಮಾರುಕಟ್ಟೆಗೆ ತಗೊಂಡು ಹೋಗಿ ಅದನ್ನು ಮಾರ್ತಾರೆ ಇನ್ನು ಕೆಲೊಬ್ರು ಏನ್ಮಾಡ್ತಾರೆ ಅಂದರೆ ಬಿತ್ತೋದೊಬ್ಬರು ಮಾಡ್ತಾರೆ ಮಾರುಕಟ್ಟೆಗೆ ತಗೊಂಡು ಹೋಗೋ ಕೆಲಸಾನ ಇನ್ನೊಬ್ಬರು ಮಾಡ್ತಾರೆ ಅಥವಾ ಇನ್ನೊಂದು ಮಾರೋ ಕೆಲಸಾನ ಇನ್ನೊಬ್ಬರು ಮಾಡೋರಿರ್ತಾರೆ ಹಾಗೆ ಇಲ್ಲಿನ ಕೃಷಿ ಕೆಲಸ ನಡಿಯುತ್ತೆ ಹಾಗೆ ಯಾವ ಯಾವ ಕಾಲ ಸೂಕ್ತ ಅಂತ ನೋಡೊಕ್ಕೆ ಬಂದರೆ ಈ ಮೆಣಸಿನಕಾಯನ್ನೆಲ್ಲ ಬೆಳೆಯೋದಕ್ಕೆ ನಾವು ಬೇಸಿಗೆಗಾಲ್ದಲ್ಲಿ ಬೆಳಿತೀವಿ ಹಾಗೆ ಕಬ್ಬನ್ನು ಕೂಡ ನಾವು ಬೇಸಿಗೆಗಾಲ್ದಲ್ಲಿ ಬೆಳಿತೀವಿ ಹಾಗೆ ಅಕ್ಕಿನ ಕೂಡ ನಾವು ಬೇಸಿಗೆಗಾಲ್ದಲ್ಲಿ ಬೆಳಿತೀವಿ ಆದರೆ ಅದಕ್ಕೆ ಸ್ವಲ್ಪ ನೀರು ಬೇಕಾಗತ್ತೆ ಸೊ ನಾವು ಸ್ವಲ್ಪ ಕಾಲನ ನೋಡ್ಕೋಬೇಕಾಗತ್ತೆ ಹಾಗೇ ಏನು ಹೇಳೋದು ಅಂದರೆ ಅಕ್ಕಿನ ಬೆಳೆದಿರೋ ಜಾಗದಲ್ಲಿ ನಾವು ಕಬ್ಬನ್ನು ಹಾಕಿದರೆ ಕಬ್ಬು ತುಂಬ ಚೆನ್ನಾಗಿ ಬರತ್ತೆ ಮತ್ತು ಅಕ್ಕಿನೇ ಅದೇ ವರ್ಷದಲ್ಲಿ ಎರಡು ಎರಡು ಬೆಳೆನ ನಾವು ಮಾಡಕ್ಕಾಗೋದಿಲ್ಲ ಸೊ ನಾವು ಬೇರೆ ಬೇರೆ ಬೆಳೆನ ಒಂದೇ ಜಾಗದಲ್ಲಿ ಮಾಡ್ಬೋದಾಗಿದೆ ಹೀಗೆ ಹಲವಾರು ಔಷಧ ಪದಾರ್ಥಗಳಾಗಿರ್ಬೋದು ದಾಲ್ಚಿನ್ನಿ ಆಗಿರ್ಬೋದು ಈ ಥರ ಸುಮಾರು ಅಂದರೆ ಸುಮಾರು ಪದಾರ್ಥಗಳನ್ನು ನಾವು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ತುಂಬ ಹೇರಳವಾಗಿ ಬೆಳಿಸ್ತೀವಿ ಹಾಗೆ ಇದನ್ನು ಮಾರಾಟ ಕೂಡ ಮಾಡ್ತೀವಿ